ಹಾಂ ಇದು ಗಣೇಶ್ ಸ್ವೀಟ್ ಮಾರ್ಟ್ ಅಲಾ ರೀ ಹೌದಾ ನಮ್ಗೆ ಕೆಲವೊಂದ್ ಸ್ವೀಟ್ಸ್ ಬೇಕಾಗಿತ್ತು ನಿಮ್ಮ ಹತ್ರ ಯಾವ್ಯಾವ ಸ್ವಿ ಯಾವ್ಯಾವ ಸ್ವೀಟ್ ಸಿಕ್ತವೆ ಏನೇನು ರೇಟು ಎಷ್ಟೆಷ್ಟು ಕ್ವಾಂಟಿಟಿನಲ್ಲಿ ಸಿಕ್ತದೆ

ಈಗ ನಮ್ಗೆ ಒಂದು ದೊಡ್ಡ ಫಂಕ್ಷನ್ ಅದ ರೀ ನಮ್ಮ ಮನೆಯಾಗ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಐದು ನೂರ್ರಿಂದ ಸಾವಿರ ಮಂದಿಗೆ ಹಜಾರ್ ಮಂದಿಗೆ ಸ್ವೀಟ್ಸ್ ಬೇಕಾಗಿತ್ತು ಪ್ರೈಸ್ ಇಲ್ಲ ನಿಮ್ಮಲ್ಲಿ ಏನೇನು ಆಪ್ಷನ್ ಅವ ಹೇಳಿ ರೀ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಈ ಖವ ಖವ ಐಟಮ್ ಯಾವಾನ ಇದ್ರೆ ಹೇಳಿ ರೀ ಸ್ವೀಟ್ ಕಮ್ಮಿ ಇರಬೇಕು ಹಾಂ ಸ್ವೀಟ್ ಕಮ್ಮಿ ಇರೋದು ಏನದ ಹೇಳಿರಿ

ಹಾಂ ಹೆಂಗೆ ರೀ ಅದೇನು ಕೆಜಿ ಲೆಕ್ಕ ಏನು ಹೆಂಗೆ ಲೆಕ್ಕ ಅದು ಹೆಂಗೆ ಕೆಜಿ ಅದು ಅಲ್ಲ ಈ ಕಲಾಕಂದ್ ನೀವು ಒಂದು ಸಾವಿರ ರೂಪಾಯಿ ಕೆಜಿ ಅಂದ್ರೆ ಒಂದು ಕೆಜಿ ಒಳಗೆ ಎಷ್ಟು ಜನ ಊಟ ಮಾಡ್ಬೋದು ಅಂತ ಅದು ಸ್ವೀಟ್ ಸಿಕ್ಸ್ಟಿ ಪೀಸ್ ಅಂದ್ರೆ ನಿಮ್ಮ ಲೆಕ್ಕ ಒಂದು ಕೆಜೀ ಐವತ್ತು ಅರ್ವತ್ತು ಜನ ಅಂತಂದ್ರೆ ನಮ್ಮ ಲೆಕ್ಕಕ್ಕೆ ಭಾಳ ಆಯಿತಲ್ವಾ ಆಂ ಅದೇನಾದ್ರೂ ರೇಟ್ ಅದೇನು ಕಮ್ಮಿ ಆಗ್ತದಾ ರೀ ಹೋಲ್ಸೇಲ್ ಒಳಗೆ ಈಗ ನಮ್ಗೆ ಎರಡು ಮೂರು ಐಟಮ್ ಬೇಕು ಆಯಿತು ಒಂದು ಇದು ಆಯ್ತು ಆಂ ಏನು ಅಡ್ವಾನ್ಸ್ ಏನಾದರೂ ಕೊಡಬೇಕಾ ಏನು ಒಮ್ಮೆ ಡೆಲ್ವರೀ ಆದಮೇಲೆ ನಿಮಗೆ ಅಮೌ ಅಲ್ಲ ಈಗ ನಮಗೆ ಇವತ್ತು ಇಪ್ಪತ್ತೆಂಟು ತಾರೀಕು ನಮಗೆ ನಾಡಿದ್ದು ಬೇಕು ನಾಡಿದ್ದು ಮಾರ್ಚ್ ಫಸ್ಟಕ್ಕೆ ಅದ್ರ ಫಸ್ಟಕ್ಕೆ ನೀವು ಮಧ್ಯಾಹ್ನದವರೆಗೆ ತಂದು ಕೊಡ್ಬೇಕು ಅದು ಈವ್ನಿಂಗ್ ಅದ ರೀ ಹಾಂ ಯಾಕಂತಂದ್ರೆ ಆಮೇಲೆ ನೀವು ಅಡ್ವಾನ್ಸ್ ದುಡ್ಡು ತೊಗೊಂಡ್ರಿ ನಮಗೆ ಇನ್ ಟೈಮ್ನ್ಯಾಗ ಕೊಡಲಿಲ್ಲ ಸಪ್ಲೈ ಮಾಡಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಒಂದುವೇಳೆ ಜಾಸ್ತಿ ಆಯಿತು ಅಂದ್ರೂ ಒಯ್ಯಬೇಕು ಕಮ್ಮಿ ಬಿದ್ರೂ ಮತ್ತೆ ನಮ್ಗೆ ಪ್ರವೈಡ್ ಮಾಡಬೇಕು ಎಷ್ಟು ಬೇಕು ಅಷ್ಟು ಆಯ್ತು ಆಯ್ತು ಹ್ಞೂ ಆಯಿತು ಫೋನ ಫೋನ್ಪೇ ಅಥವಾ ಆನ್ಲೈನ್ ಪೇಮೆಂಟ್ ಮಾಡ್ಬೋದಾ ಬ್ಯಾಂಕ್ ಡೀಟೇಲ್ಸ್ ಇದೇ ನಂಬರ್ರಾ ಆಯ್ತು ಒಂದು ಹತ್ತು ಎಷ್ಟು ಎಷ್ಟು ಅಮೌಂಟ್ ಮಾಡ್ಬೇಕೂಂತ ಐದು ಸಾವಿರ ಮಾಡಿ ಉಳ್ದ ಕ್ಯಾಲ್ಕುಲೇಷನ್ ಮಾಡಿ ಊಟದ ಅಮೌಂಟ್ ನಾವು ನೀವು ಹೆಚ್ಚುವರಿ ಮಾಡುವತ್ತಿಗೆ ಉಳಿದ ರಿಮೈನಿಂಗ್ ಅಮೌಂಟ್ ತೊಗೊಂಡು ನೀವು ಡೆಲಿವರಿ ಆಯ್ತು ನೆನ್ಪಿರ್ಲಿ ಆಂ ಒಂದನೇ ಮಾರ್ಚ್ ನೋಡಿ ರೀ ಆಯ್ತು ಓಕೆ ಆಯ್ತು ಓಕೆ ಬಾಯ್